ನನ್ನಲ್ಲಿರೋಂಥ ವಿಶೇಷ ಪ್ರತಿಭೆ ಮತ್ತು ಕೌಶಲ್ಯಗಳು ಏನು ಅಂತ ಅಂದರೆ ನಮ್ಮ ಮನೇಲಿರತಕ್ಕಂಥ ಉಪಯೋಗ ಇಲ್ಲದ ವಸ್ತುಗಳನ್ನು ಉಪಯೋಗಿಸಿ ಉಪಯುಕ್ತಕರ ವಸ್ತುಗಳನ್ನಾಗಿ ಪರಿವರ್ತಿಸುವುದೇ ನನ್ನ ಪ್ರತಿಭೆ ಹೇಗೆಂದರೆ ನಮ್ಮ ಖಾಲಿ ನೀರು ಕುಡಿದ ಬಾಟಲ್ಗಳು ಸಿಕ್ಕರೆ ಅವನ್ನು ಕಟ್ ಮಾಡಿ ಅದಕ್ಕೊಂದು ಆಕಾರ ಕೊಟ್ಟು ಅದರಲ್ಲಿ ಸುಂದರವಾದ ಒಂದು ಗಿಡವನ್ನು ನೆಟ್ಟು ಮನೆಯ ಮುಂದೆ ಇಡುವುದು ಇದರಿಂದ ನಮಗೂ ಕೂಡ ಖುಷಿ ಆಗತ್ತೆ ಆ ಗಿಡಗಳಿಂದ ನಮಗೂ ಸಹಾಯ ಆಗತ್ತೆ ನಮಗೆ ಉಸಿರಾಟದ ತೊಂದರೆ ಬರುವುದೇ ಇಲ್ಲ ಏಕೆಂದರೆ ಗಿಡಗಳು ನಮ್ಮ ಉಸಿರಾಟವನ್ನು ಸರಿಪಡಿಸಲು ತುಂಬ ಸಹಾಯ ಮಾಡುತ್ತೆ ಹಾಗೆ ತುಂಬ ಹಾಳೆಗಳಿರುವಂಥ ಬುಕ್ಗಳನ್ನು ಹಾಗೆಯೇ ಬಿಸಾಡುವುದಕ್ಕಿಂತ ಎಲ್ಲ ಬರದೆ ಇರುವುದು ಬರೆಯದೆ ಉಳಿದ ಖಾಲಿ ಪೇಜ್ಗಳನ್ನು ಕೂಡಿಸಿ ಅದರಿಂದ ಒಂದು ಬುಕ್ ಮಾಡಿದಾಗ ನಮ್ಮ ಹಣ ಕೂಡ ಉಳಿಯುತ್ತೆ ನಮ್ಮ ಮನಸ್ಸಿಗೂ ಖುಷಿ ಆಗತ್ತೆ ಯಾವುದಾದರೂ ವಸ್ತುವನ್ನು ನಾವು ವೇಸ್ಟ್ ಅಂತ ಕನ್ಸಿಡರ್ ಮಾಡಲೇಬಾರ್ದು ಯಾಕೆ ಅಂತಂದರೆ ಅವು ಯಾವು ಕೂಡ ವೇಸ್ಟ್ ಆಗೋದೇ ಇಲ್ಲ ನಾವದನ್ನು ಹೇಗಾದರೂ ಪರಿವರ್ತನೆ ಮಾಡಿ ಮನೆಗೆ ಬೇಕಾದಂಥ ಉಪಯುಕ್ತಕರ ವಸ್ತುವನ್ನಾಗಿ ಪರಿವರ್ತಿಸ್ಲೆಬೋದು ಈಗ ನಮ್ಮ ಮನೆಯಲ್ಲಿ ತುಂಬಾ ಹುರಿಗಳಿದಾವೆ ಅಂತ ಅನ್ಕೊಂಡ್ರೆ ನಾವು ಆ ಹುರಿಗಳಿಂದ ಮನೆಗೆ ಬೇಕಾದಂಥ ವಸ್ತುಗಳಿಗೆ ಬಟ್ಟೆ ತೂಗು ಹಾಕೋದಕ್ಕೆ ಮಾಡ್ಕೊಬೋದು ಹಾಗೆ ನಮ್ಮ ಮನಸ್ಸಿಗೆ ಖುಷಿ ಆಗುವಂಥ ಇಲ್ಲ ಶೋಕೇಸ್ನಲ್ಲಿ ತೋರ್ಪಡಿಕೆಗಾಗಿ ಇಡುವಂಥ ವಸ್ತುಗಳನ್ನಾಗಿ ಪರಿ ಮಾಡಿ ಅದನ್ನು ಪ್ರತಿಭೆಗಳನ್ನಾಗಿ ಮೂಡಿಸಿ ಇಡ್ಬೋದು ಅದರಿಂದ ನೋಡೋದಕ್ಕೂ ಕೂಡ ಖುಷಿಯಾಗತ್ತೆ ಮಾಡಿದ್ದೀವಿ ಅನ್ನೊ ಸಮಾಧಾನ ಕೂಡ ನಮಗೆ ಇರತ್ತೆ ಇದೇ ಥರ ತುಂಬಾ ಎಲ್ಲ ಪ್ರತಿಭೆಗಳಿದವೆ ಯಾವುದೇ ವಸ್ತುವನ್ನಾದರೂ ಬಿಸಾಡೋದಕ್ಕಿಂತ ಮುಂಚೆ ಒಂದು ಸಾರಿ ಯೋಚಿಸಿ ಅದರಿಂದ ಯಾವ ರೀತಿ ಬೇಕಾದರೂ ನಾವು ಮನೆಗೆ ಬೇಕಾಗುವ ಥರ ಉಪಯುಕ್ತ ವಸ್ತುವನ್ನಾಗಿ ಮಾಡಬಹುದು ಉಳಿದ ಕಡ್ಡಿಗಳು ಹಾಳೆಗಳು ಕನ್ನಡಿಗಳು ಹಾಗೂ ಸಿ ಡಿಗಳನ್ನು ಕೂಡ ಉಪಯೋಗಿಸಿ ನಮ್ಮ ಮನೆಗೆ ತೂಗುಹಾಕಲು ಒಳ್ಳೊಳ್ಳೆಯ ಆಕಾರ ಕೊಟ್ಟು ಮನೆಯನ್ನು ಚಂದ ಕಾಣುವಂತೆ ಮಾಡಬಹುದು ಬಾಗಿಲು ತೋರಣಗಳನ್ನು ಮಾಡಬಹುದು ಉಳಿದ ಹಾಗೂ ಹಳೆಯ ಬಟ್ಟೆಗಳನ್ನು ಉಪಯೋಗಿಸಿ ಹೊಸ ತರಹದ ಆಕಾರ ಕೊಟ್ಟು ಅದನ್ನು ಹೊಸ ಬಟ್ಟೆಗಳನ್ನಾಗಿ ಕೂಡ ಪರಿವರ್ತನೆ ಮಾಡಬೋದು ಅದರಿಂದ ನಾವು ಹೊಸ ಪ್ರತಿಭೆಯನ್ನು ಹುಟ್ಟಾಕಿದಂತಾಗುತ್ತೆ ನಮ್ಮ ಮನಸ್ಸಿಗೂ ಕೂಡ ಖುಷಿಯಾಗತ್ತೆ ಈ ಎಲ್ಲ ಪ್ರತಿಭೆಗಳು ನಮ್ಮ ಮನಸ್ಸಿಗೆ ಖುಷಿಯಾದಾಗ ಸಾದ್ ಮಾತ್ರವೇ ಅವು ಸಾಧನೆಗೆ ಮುಂದಾಗತ್ತೆ